ಮುಖ್ಯವಾಗಿ ರಾಜ್ಯದಲ್ಲಿ ಶ್ರೀಮಂತ ಸಾಂಸ್ಕೃ ಸಾಂಸ್ಕೃತಿಕ ಹಬ್ಬಗಳು ಮೈನು ದಸರಾ ಇರ್ಬೋದು ದಸರಾ ಈ ದಸರಾ ಬಗ್ಗೆ ಮಾತಾಡಬೇಕು ಅಂದರೆ ದಸರಾ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ದಸರಾದಲ್ಲಿ ಅದನ್ನು ನಮ್ಮ ಮೈಸೂರಲ್ಲಿ ನಾಡಹಬ್ಬ ಅಂತಲೂ ಸಹ ಕರೀತಾರೆ ಅಲ್ಲಿ ಅನೇಕ ಜನರು ಭಾಗವಹಿಸ್ತಾರೆ ಅದನ್ನು ದಸರಾ ನೋಡೋದಕ್ಕೆ ಹೊರ ದೇಶಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನರು ಬರ್ತಾರೆ ಮತ್ತು ಆ ರಾಜಕೀಯ ವ್ಯಕ್ತಿಗಳು ಶ್ರೀಮಂತ ವ್ಯಕ್ತಿ ಶ್ರೀಮಂತರು ಬಡವರು ಅನ್ನದೇ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲುಗೊಳ್ತಾರೆ ಅಲ್ಲಿ ಒಂದೊಂದು ರಾಜ್ಯದಲ್ಲೂ ಸಹ ಒಂದೊಂದು ರೀತಿಯಾದಂತಹ ಶೋಗಳು ನಡೆಯುತ್ತೆ ಉದಾಹರಣೆಗೆ ಲಾರಿಗಳು ಆ ಲಾರಿಲಿ ಸ್ಥಬ್ಧ ಚಿತ್ರಗಳು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಸ್ಥಬ್ಧ ಚಿತ್ರಗಳು ಆಗಿರ್ಬೋದು ಮಹಾನ್ ವ್ಯಕ್ತಿಗಳಾಗಿರ್ಬೋದು ಮತ್ತು ಒನಕೆ ಓಬವ್ವನೇ ಆಗಿರ್ಬೋದು ಅಥವಾ ಇವರೆಲ್ಲ ಒಂದು ಸ್ಥಬ್ಧ ಚಿತ್ರಗಳನ್ನ ಮಾಡ್ತಾರೆ ಮತ್ತು ಕರ್ನಾಟಕ ರಾಜ್ಯದ ಸ್ಥಬ್ಧ ಚಿತ್ರ ಕೃಷಿಯ ಬಗ್ಗೆ ಮೃಗಾಲಯದ ಬಗ್ಗೆ ಎಲ್ಲ ರೀತಿಯ ಒಂದು ಚಿತ್ರಗಳನ್ನು ನಾವು ವೀಕ್ಷಣೆ ಬಂದವರು ವೀಕ್ಷಣೆ ಮಾಡಬಹುದು ಮತ್ತು ಡೊಳ್ಳು ಕುಣಿತ ಡೊಳ್ಳು ಕುಣಿತ ಹೊರಗಿಂದ ಬುಡಕಟ್ಟು ಜನರನ್ನು ಸಹ ಕರೆಸಿರ್ತಾರೆ ಡೊಳ್ಳು ಕುಣಿತ ಆಗಿರ್ಬೋದು ಮತ್ತೆ ಕುದುರೆ ಸವಾರಿ ಆಗಿರ್ಬೋದು ಆನೆಯ ಆನೆಯ ಅಂಬಾರಿ ಅಂಬಾರಿಯ ಮೇಲೆ ಕೂರ್ಸ್ಕೊಳ್ಳೋದು ದಸರಾದಲ್ಲಿ ಜನ ಮೆರವಣಿಗೆಯೇ ಮಾಡ್ತಾರೆ ಆದರೆ ಬನ್ನಿ ಮಂಟಪಕ್ಕೆ ಸುಮಾರು ಒಂದು ಎರಡು ಮೂರು ಕಿಲೋಮೀಟರು ಅರಮನೆಯಿಂದ ಹೊರಟು ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಬನ್ನಿ ಅಲ್ಲಿ ಮರದ ಹತ್ರ ನಿಂತುಕೊಂಡು ಪೂಜೆನೂ ಮಾಡಿ ಹಿಂದಿರುಗ್ತಾರೆ ಅಲ್ಲಿವರೆಗೂ ಸಹ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತೋರಿಸ್ತಾಯಿರ್ತಾರೆ ಡ್ಯಾ ನೃತ್ಯಗಳಿರ್ಬೋದು ಅಥವಾ ಕರಾಟೆ ಅಥ್ವಾ ಕುಸ್ತಿಪಟುಗಳು ಮತ್ತು ಸ ಕುದುರೆ ಸವಾರಿಗಳು ಸವಾರಿಯರು ಮತ್ತು ಹಾಡು ಹೇಳುವುದು ಎಲ್ಲ ರೀತಿಯಾದಂತಹ ಸಾಂಸ್ಕೃತಿಕ ಸಮಾರಂಭಗಳು ಸಹ ಒಂದಾದ ಮೇಲೆ ಒಂದಾದ ಮೇಲೆ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ಕೆಲವರು ಇತ್ಯಾ ಹಳೆಯ ಸಂಸ್ಕೃತಿಕ ಹಳೆಯ ಆಟಗಳು ಆಟಗಳು ಕೆಲವು ನೀವು ನೋಡಿರ್ಬೋದು ಈ ಕೋ ಡೊಳ್ಳು ಕುಣ್ಕೊಂಡು ಹೋಗ್ತಾಯಿರ್ತಾರೆ ಮತ್ತು ಕೆಲವರು ಆಗಲೇ ಪೂಜೆ ಪುರಸ್ಕಾರಗಳು ಮುಂದೆ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಒಂದಾದರಿಂದ ಅವರದ್ದು ಹಿಂದೆಯೇ ಅನೇಕ ಒಂದಾದ ಮೇಲೆ ಒಂದಾದ ಸ್ಥಬ್ಧ ಚಿತ್ರಗಳು ಹೋಗ್ತಾಯಿರುತ್ತೆ ಮತ್ತು ಕವಾಯತಿಗಳು ಮತ್ತು ಅನೇಕ ರೀತಿಯ ಪೋಲ್ ಪೊಲೀಸ್ ಸಹ ಮತ್ತು ಜನರು ಸಹ ಅಷ್ಟೇ ಪ್ರಮಾಣದಲ್ಲಿ ನಿಧಾನವಾಗಿ ರಸ್ತೆಯ ಮಧ್ಯದಲ್ಲಿ ಹೋಗ್ತಾಯಿರ್ತಾರೆ ಜನರೆಲ್ಲ ಕೂತ್ಕೊಂಡು ಸೈಡ್ಸ್ ಎಲ್ಲ ನೋಡ್ತಾ ಕೂತ್ಕೊಂಡಿರ್ತಾರೆ ಮತ್ತು ಅಲ್ಲೋಗಿ ಬನ್ನಿ ಮಂಟಪ ಬನ್ನಿ ಮಂಟಪದಲ್ಲಿ ಬನ್ನಿ ಮರದ ಹತ್ರ ಪೂಜೆ ಪುರಸ್ಕಾರಗಳನ್ನು ಮಾಡಿ ಬರ್ತಾರೆ ಇವು ದಸರಾ ಸಂಭ್ರಮವಾಗಿರುತ್ತೆ ಇಲ್ಲಿ ಸುಮಾರು ಶಾಂತರಚರಾಗಿ ಬಂದು ಇದನ್ನು ವೀಕ್ಷಣೆ ಮಾಡ್ತಾರೆ ಆ ಸಮಯದಲ್ಲಿ ಎಲ್ಲರಿಗೂ ಅವಶ್ಯಕವಾಗಿರೋವಂತಹ ಸೌಲಭ್ಯವಾಗುವಂತಹ ವಾ ವೆಹಿಕಲ್ಸ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬಸ್ಸುಗಳನ್ನು ದಸರಾಗೋಸ್ಕರ ಬಿಟ್ಟಿರ್ತಾರೆ ಮತ್ತು ಅಲ್ಲಿ ಡೊಳ್ಳು ಕುಣಿತ ಡೊಳ್ಳು ಕುಣಿತದಲ್ಲಿ ತುಂಬ ಚೆನ್ನಾಗಾಗುತ್ತೆ ಅದನ್ನು ನೋಡೋದಕ್ಕೆ ಸಾಲಲ್ಲ ಅಲ್ಲಿ ಅವಾಗವಾಗ ಮತ್ತೆ ಕೆಲವು ಸ್ಥಬ್ಧ ಚಿತ್ರಗಳ ಜೊತೆಗೆ ಗೊಂಬೆಗಳ ಪ್ರದರ್ಶನಗಳಿರ್ತವೆ ಮತ್ತು ಅನೇಕ ವೇಷ ಭೂಷಣಗಳನ್ನೆಲ್ಲ ಹಾಕೊಂಡು ಬರ್ತಾರೆ ಮಕ್ಕಳು ಇರ್ಬೋದು ಅಥ್ವಾ ದೊಡ್ಡೋರು ಇರ್ಬೋದು ಅನೇಕ ವೇಷ ಭೂಷಣಗಳು ರಾಜಕೀಯ ವ್ಯಕ್ತಿಗಳದ್ದಾಗಿರ್ಬೋದು ಮತ್ತು ಮಹನೀಯರಾಗಿರ್ಬೋದು ಅಥ್ವಾ ಅನೇಕ ಋಷಿಗಳದ್ದೆಲ್ಲ ವೇಷ ಭೂಷಣ ಹಾಕೊಂಡು ಬಂದಿರ್ತಾರೆ ಮತ್ತೆ ಈಗ ಅದು ನಂತರ ದೀಪಾವಳಿ ಹಬ್ಬ ದೀಪಾವಳಿ ಅಂದರೆ ಪ್ರಪಂಚಕ್ಕೆ ದೀಪದ ಹಬ್ಬ ಅಂಥೇಳಿ ಈಗ ಮೊನ್ನೆ ಮೊನ್ನೆ ತಾನೇ ದೀಪಾವಳಿ ಹಬ್ಬ ಆಗಿದೆ ದೀಪಾವಳಿಯ ವಿಶೇಷತೆ ಏನು ಅಂದರೆ ಬೆಳಕಿನ ಹಬ್ಬ ಅಂದರೆ ಜೀವನದಲ್ಲಿ ಬೆಳಕು ಎಷ್ಟು ಮುಖ್ಯ ಅನ್ನೋದು ತೋರಿಸಿ ಕೊಡುತ್ತೆ ಅದೆಲ್ಲ ಮನೆಯ ಮುಂದೆ ಸಹ ಒಂದು ಎಂಟು ದಿನ ಅದನ್ನು ಏನು ಮಾಡ್ತಾರೆ ಎಣ್ಣೆ ದೀಪನ ಉರಿಸ್ತಾರೆ ಅಂದರೆ ಅದು ಎಲ್ಲರಿಗೂ ದೀಪವಾಗಿ ಬೆಳಗಲಿ ಅಂತ ಬೆಳ ಕತ್ತಲೆಯಿಂದ ಬೆಳಕಿನ ಕಡೆಗೆ ಉದ್ದೇಶಕ್ಕೋಸ್ಕರ ದೀಪಾವಳೀನ ಆಚರಿಸ್ತಾರೆ ದೀಪಾವಳೀಲಿ ಕೆಲವು ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಜನ ಮತ್ತು ಎಲ್ಲರೂ ಹೊಸ ಬಟ್ಟೆಗಳನ್ನು ಹಾಕಿ ಸಾಯಂಕಾಲ ಅಂದರೆ ದೇವಸ್ಥಾನಗಳಿಗೆ ತೆರಳಿ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರವೂ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅದು ಜೊತೆಗೆ ಒಂದು ಕ್ರಾಕರ್ಸ್ ಅಂದರೆ ಪಟಾಕಿಗಳನ್ನು ಹಚ್ತಾರೆ ಅನೇಕ ಅನೇಕ ಪಟಾಕಿಗಳ ಸೌಂಡ್ಗಳು ಎಲ್ಲ ಕಡೆ ಕೇಳಿಸ್ತಾಯಿರುತ್ತೆ ಈ ಸಲ ಸರ್ಕಾರದವರು ಹೇಳಿದರು ಹತ್ತು ಗಂಟೆ ಮೇಲೆ ಎಂಟರಿಂದ ಹತ್ತು ಗಂಟೆವರೆಗೂ ಮಾತ್ರ ನಾವು ಕೆಲವು ಪಟಾಕಿಗಳನ್ನು ಹೊಡೀಬೋದು ಅಂಥೇಳ್ಬಿಟ್ಟು ಆ ರೀತಿನೇ ನಡೆದುಕೊಂಡಿದ್ದಾರೆ ಬೆಳಕಿನ ಹಬ್ಬ ಮತ್ತು ದುರ್ಗಾ ಪೂಜೆ ಅಂಥೇಳ್ಬಿಟ್ಟು ದುರ್ಗಾ ಪೂಜೆ ಅಂತ ಹೇಳಿದರೆ ಇದನ್ನೆಲ್ಲ ನಡೆಯೋದು ದಸರಾ ಟೈಮಲ್ಲಿ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಎಷ್ಟೋ ಕಡೆಗಳಿಂದ ಜನಗಳು ಬಂದು ವೀಕ್ಷಣೆ ಮಾಡಿ ತುಂಬ ಖುಷಿ ಪಡ್ತಾರೆ